ಹಲೋ ಡ್ರೈವರ್ ಸಾಹೇಬರೆ ನಾನು ತಲ್ಪ್ಬೇಕಾದ ಸ್ಥಳವನ್ನು ನೀವು ಎಷ್ಟೊತ್ತಿಗೆ ತಲ್ಪಿಸ್ತೀರಾ ನಾವು ಈಗ ಬೇಗ ಹೋಗಲಿಕ್ಕಿದೆ ಆಂ ನೀವು ಈಗ ಈಗಾಗಲೇ ಲೇಟಾಗಿ ಬಂದಿದ್ದೀರ ಮತ್ತು ಈಗ ಲೇಟ್ ಮಾಡ್ತಾ ಇದ್ದೀರ ಯಾಕೆ ನಿಮ್ಮ ಗಾಡಿ ಏನು ಸರಿ ಇದೆಯೋ ಇಲ್ಲವೋ ಆಂ ನಿಮ್ಮ ಗಾಡೀಲಿ ಪೆಟ್ರೋಲ್ ಇದೆಯೋ ಇಲ್ಲವೋ ಆಂ ಏನು ನಿಮ್ಮ ನಿಮ್ದು ಏನು ಸಮಸ್ಯೆ ಹೇಳಿ ಫಸ್ಟು ನಾವು ಈಗ ಬೇಗ ಹೋಗಲಿಕ್ಕಿದೆ ಅಲ್ಲಿಗೆ ಈಗ ನಾವೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ನೀವು ಈ ವಾಹನ ದಟ್ಟಣೆಯಲ್ಲಿ ಸಿಲುಕಿಸಿ ನನ್ನನ್ನು ಏನು ಮಾಡಬೇಕು ಅಂತಿದ್ದೀರ ಆಂ ನನಗೆ ತುಂಬ ಅವಮಾನ ಆಗುತ್ತೆ ಈಗ ಈಗ ನಾನು ಪ್ರೋಗ್ರಾಮ್ ಅಟೆಂಡ್ ಮಾಡದೇ ಇದ್ದರೆ ನೀವು ಎಷ್ಟು ಗಂಟಿಗೆ ತಲುಪಬೌದು ಅದಾದ್ರೂ ಹೇಳ್ಬೌದಾ ಅಥವಾ ನೀವೇ ಕರ್ಕಂಡು ಹೋಗ್ತೀರಾ ಅಥವಾ ನಾನು ಬೇರೆ ಗಾಡಿ ಮಾಡ್ಕಂಡು ಹೋಗಲಾ ಹೇಳಿ ನೀವು ಈ ರೀತಿ ನಡ್ಕೊಳ್ಳೋದು ಚೆನ್ನಾಗಿ ಕಾಣೋದಿಲ್ಲ ಆಂ ಅಟ್ಲೀಸ್ಟ್ ಹೇಳಿ ಅಥವಾ ಶೀಘ್ರವಾಗಿ ತಲುಪುವ ಬೇರೆ ಮಾರ್ಗವಿದೆಯಾ ಅದಾದರೂ ಓಕೆ ಹೇಳಿ ನೀವು